ಹಲೋ ಹೇಳಿ ಗುಡ್ ಈವ್ನಿಂಗ್ ಹೌದಾ ಆಂ ಹೇಳಿ ಹಾಂ ಹಾಂ ಹಾಂ ಇನ್ನೂ ಕಮ್ಮಿ ಆಗಿಲ್ಲವಾ ಹಾಂ ನಾ ಕೊಟ್ಟಿರೋ ಮಾತ್ರೆಗಳೆಲ್ಲ ನುಂಗಿದ್ದಿರಾ ಕರೆಕ್ಟಾಗಿ ಹಾಂ ಹಾಂ ಸರಿ ಇನ್ನೂ ಕಮ್ಮಿ ಆಗಿಲ್ಲ ಅಂದರೆ ನಾಳೆ ಬರ್ಬೋದು ನಾಳೆ ಬೆಳಗ್ಗೆ ಒಂಬತ್ತುವರೆ ಹತ್ತು ಗಂಟೆ ಒಳಗೆ ಇರ್ತೀನಿ ಆಸ್ಪಿಟಲಲ್ಲಿ ನಿಮಗೆ ಸಾಧ್ಯ ಆದರೆ ಬರ್ಬೋದು ಇಲ್ಲಾಂದರೆ ಬೇರೆ ಟೈಮಲ್ಲಿ ಇರ್ತೀನಿ ನಿಮಗೆ ಕೆಲ್ಸಗಳು ಏನಾರೂ ಇದ್ದರೆ ನೀವು ಲೇಟಾಗಿ ಬರ್ಬೋದು

ಹಾಂ ಅಂದರೆ ಮನೆಯಲ್ಲಿ ಆದರೆ ಬಿಸಿನೀರು ಕುಡಿಯಿರಿ ಜಾಸ್ತಿ ತಣ್ಣೀರು ಕುಡಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ ಕೆಮ್ಮು ಮತ್ತು ಅಲ್ಲೆಲ್ಲಾದ್ರು ಜನರಲ್ ಸ್ಟೋರ್ ಇದ್ದರೆ ಒಂದು ಕೆಮ್ಮಿನ ಮಾತ್ರೆ ತರ್ಸ್ಕೊಳ್ಳಿ ಅದನ್ನ ನುಂಗಿ ಹಾಗೇ ಗಂಜಿ ಕುಡಿಯೋದರಲ್ಲಿ ಜಾಸ್ತಿನೇ ತಗೊಳ್ಳಿ ಗಂಜಿ ತಗೊಳ್ಳಿ ಜಾಸ್ತಿ ಹಾಗೇನೂ ತಗೋಬೋದು ಅಂದರೆ ರೆಸ್ಟ್ ತಗೊಳ್ಳಿ ಜಾಸ್ತಿ ಎಳ್ನೀರು ಕುಡಿಬೋದು ಒಳ್ಳೆದೇ ಹಾಂ ಅದು ಕೂಡ ಒಳ್ಳೆದೇ ಅದನ್ನ ತಗೊಳ್ಳಿ ಅದು ಚೆನ್ನಾಗಿರುತ್ತೆ ಜಾಸ್ತಿ ಅಡ್ಡಾಡೋಕ್ಕೆ ಹೋಗಬೇಡ್ರಿ ಮತ್ತು ಸುಸ್ತಾಗಬೇಡ್ರಿ ಹಾಂ ಜ್ವರ ಬಂದಿರುತ್ತೆ ಅಂದರೆ ಏನಾದ್ರೂ ತೊಂದರೆ ಆಗಿರುತ್ತೆ ಅಂತ ಅಂದರೆ ನಾಳೆ ಬರೋದಾದ್ರೆ ಬನ್ನಿ ಸಾಯಂಕಾಲ ಇಲ್ಲ ಬೆಳಗ್ಗೆ

ಹಾಂ ಆಯಿತು ಬನ್ನಿ ನಾವು ಇರ್ತೇವೆ ಅಂದರೆ ಇವಾಗ ಅಂದರೆ ಜಾಸ್ತಿ ಆಯಿತು ಅಂದರೆ ಇಲ್ಲೆಲ್ಲ ಹತ್ರ ಮೆಡಿಕಲ್ ಶಾಪ್ ಇದ್ದರೆ ಇಲ್ಲ ಕ್ಲಿನಿಕ್ಕಿದ್ದರೆ ಅಲ್ಲೋಗ್ಬಿಡಿ ಇಲ್ಲಾಂದರೆ ನಿಮಗೆ ತೊಂದರೆ ಆಗ್ಬೋದು ಅದಕ್ಕೋಸ್ಕರ ಹೇಳ್ತಾಯಿದಿನಿ ಅದೇ ಹತ್ತು ಹತ್ತುವರೆಗೆ ಇರ್ತೀನಿ ಪೇಷೆಂಟ್ಸ್ ಜಾಸ್ತಿ ಇದ್ದರೆ ಬೇಗ ಲೇಟಾಗುತ್ತೆ ನೀವು ಬರೋದಾದರೆ ಬೇಗ ಬಂದುಬಿಡಿ ನಿಮ್ಮನ್ನೇ ಮೊದಲು ಟ್ರೀಟ್ ಮಾಡ್ಕೊಂಡ್ಬಿಡ್ತೀನಿ ಹಾಂ ಸರಿ ಬನ್ನಿ